ನಮಸ್ತೆ ಮೇಡಮ್ ನಾವು ಕೊಪ್ಪಳಕ್ಕೆ ಹೊಸ್ದಾಗಿ ಬರ್ತಾಯಿದ್ದೀವಿ ಟೂರಿಸ್ಟ್ ನನಗೆ ಸ್ವಲ್ಪ ಕೊಪ್ಪಳದ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ತ್ಯಾಂಕ್ ಯು ಮೇಡಮ್ ಹಾಂ ಮ್ಯಾಮ್

ಅಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಏನಾದರೂ ವ್ಯವಸ್ಥೆ ಇರುತ್ತಾ

ಹ್ಞೂ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಹೇಗಿರುತ್ತೆ ವೆಜ್ಜು ನಾನು ವೆಜ್ ಎಲ್ಲ ಥರದ್ದು ಸಿಗುತ್ತ ಮ್ಯಾಮ್ ನಾವು ಏಳೆಂಟು ಜನ ಬರ್ತಾಯಿದ್ದೀವಿ ಹಾಂ ಮ್ಯಾಮ್ ಒಂದು ವಾರ ಹಿಂಗೆ ಉಳ್ಕೊಳ್ಳೋಕೆ ಹಾಂ ಇರೋಷ್ಟು ದಿನವೂ ಕೊಡ್ತಾರೆ ಮಾ ಹಾಂ ಸರಿ

ಹಾಂ ಮ್ಯಾಮ್ ಸ

ಹಾಂ ಮ್ಯಾಮ್ ತ್ಯಾಂಕ್ ಯು